ಸರ್ ನಮಸ್ತೆ ಸರ್ ನಾನು ಡಿಪಾರ್ಟ್ಮೆಂಟ್ ಸರ್ ಬಿ ಎ ಡಿಪಾರ್ಟ್ಮೆಂಟಿಂದ ಸರ್ ಗೋಕುಲ್ ಅಂತ

ಸರ್ ನಮ್ಮ ಕಾಲೇಜಲ್ಲಿ ಇದು ಸಿಲಬಸ್ ಕಲೆಕ್ಟಾಗ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಸರ್ ಕೆಲವು ಸಬ್ಜೆಕ್ಟ್ಗಳು ಎಕ್ಸಾಮ್ ಬರ್ತಿದೆ ಹೌದು ಸರ್ ಎಕ್ನಾಮಿಕ್ಸ್ ಮಾಡಿಲ್ಲ ಸೋಸ್ಯೋಲಜಿ ಮಾಡಿಲ್ಲ ಮಾಡಿಲ್ಲ

ಹೌದ್ ಸರ್ ಇನ್ನೂ ಆಗಿಲ್ಲ ಸರ್ ಸರ್ ನಡೀತಾ ಇಲ್ಲ ಸರ್ ಕ್ಲಾಸಸ್ ಯಾರು ಸರ್ ತಗೊಳ್ತಾ ಇದಾರೆ ಯಾರೂ ತಗೊಳ್ತಾ ಇಲ್ಲ ಸರ್ ಕ್ಲಾಸುಗಳು ಇಲ್ಲ ಸರ್ ಹಾಂ ಇನ್ನು ವಾರ ಇದೆ ಸರ್ ಎಗ್ಸಾಮು ಇನ್ನೂ ಅರ್ಧ ಸಿಲಬಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇಷ್ಟು ದಿವಸ ಏನು ಮಾಡ್ತಿದ್ದೆ ಅಂತ ಕೇಳಿದ್ರೆ ನೀವು ಇರಲೇ ಇಲ್ವಲ್ಲ ಸರ್ ಕಾಲೇಜಲ್ಲಿ ನೀವು ಅದು ಫಂಕ್ಷನ್ ಈ ಫಂಕ್ಷನ್ ಅಂತ ಹೋಗಿದ್ದಿರಿ ಯಾವುದೋ ಬೆಂಗ್ಳೂರಲ್ಲಿ ಮೀಟಿಂಗ್ ಇದೆ ಅಲೋ ಸರ್

ಕೊಟ್ಟಿದೀವಿ ಸರ್ ಎಚ್ ಓ ಡಿಗ್ ಕೊಟ್ಟಿದ್ದೇವೆ ನಿಮಗೆ ಹತ್ರ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಹೌದು ಸರ್ ಹೌದು ಆಗಿದೆ ಅಲ್ಲ ಸರ್ ನಾವು ನಮ್ಮ ಕ್ಲಾಸ್ ಸಿ ಆರ್ ಹತ್ತಿರ ಲೆಟ್ರ್ ಬರೆಸ್ಕೊಂಡು ಕಾಲೇಜಲ್ಲಿ ಸ್ಟೂಡೆಂಟ್ಗಳೆಲ್ಲ ನಮ್ಮ ಕ್ಲಾಸವರೆಲ್ಲ ಸೈನ್ಗಳು ಹಾಕಿ ಎಚ್ ಓ ಡಿ ಹತ್ರ ತಗೊಂಬಂದು ಕೊಟ್ಟಿದ್ದೀವಲ್ಲ ಸರ್ ಲೆಟ್ರು ಹೌದ್ ಸರ್ ಕೊಟ್ಟಿ

ಸರ್ ಕರೆಕ್ಟಾಗಿ ಹಾಂ ಹೌದು

ಅಲ್ಲ ಸರ್ ಎಚ್ ಓ ಡಿನೇ ಇಷ್ಟು ಇರ್ರೆಗ್ಯುಲರ್ ಅಂದರೆ ಹೆಂಗ್ ಸರ್ ಕಾಲೇಜು ಇಲ್ಲಿ ನಾವೆಲ್ಲ ಪಾಸ್ ಆಗೋದು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡೋದು ಹ್ಞೂ ಹ್ಞೂ ಸರಿ ಸ ಹಂಗಂತಂತ ಹೇಳ್ಬಿಟ್ಟು ಪಾಠ ಮಾಡೋದೇ ಹ್ಞೂ ಯಾರು ಸರ್ ಹೇಳಿದ್ದು ಈಗ ಬರೋಲ್ಲ ಅಂತೇಳ್ಬಿಟ್ಟು ಒಂದು ವಾರ ಕಾದ್ಕೊಂಡು ಇದ್ದೆವಲ್ಲ ಸರ್ ಮೊನ್ನೆ ಯಾರೂ ಬಂದು ಸರ್ ನಮ್ದು ಅಟೆಂಡೆನ್ಸ್ ಇದೆಯಾ ಇಲ್ಲ ನೀವೇ ಚೆಕ್ ಮಾಡಿ ಸರ್ ನಮ್ಮ ಕ್ಲಾಸ್ ಟೀಚರ್ ಹತ್ರ ಅಟೆಂಡೆನ್ಸ್ ತಗೊಂಡು ನಮ್ಮ ಕ್ಲಾಸದು ಪ್ರ ಪ್ರತಿಯೊಬ್ಬರೂ ಅಟೆಂಡ್ ಆಗ್ತಾರೆ ಸರ್ ಮಾರ್ನಿಂಗ್ ಕ್ಲಾಸೂ ಅಷ್ಟೇ ಈವ್ನಿಂಗ್ ಕ್ಲಾಸೂ ಅಷ್ಟೇ ಹೌದು ಸರ್ ಇಲ್ಲ ಸರ್ ನಾವು ಎಚ್ ಓ ಡಿ ಹತ್ರ ಬಂದು ಕೇಳಿದಾಗ ನಾನು ಪ್ರಿನ್ಸಿಪಾಲ್ ಹತ್ರ ಹೇಳಿದೀನಿ ಪ್ರಿನ್ಸಿಪಾಲ್ ಮಾತಾಡ್ತಾರೆ ಅಲ್ಲಿ ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ ಅಂತಾರೆ ಸರ್ ಅವ್ರ್ಗೆ ಮರ್ಯಾದೆ ಕೊಟ್ಟು ಅಲ್ಲವಾ ಸರ್ ಅವ್ದೆ ಅವ್ರನ್ನೇ ಕೇಳ್ಬೇಕು ಸರ್ ಎಚ್ ಓ ಡಿ ಅವರು ಹೌದು ಹೌದು ಸರ್

ಹ್ಞೂ ಸರಿ ಸರ್ ಅಷ್ಟು ಅಷ್ಟು ಮಾತ್ರ ಒಂದು ಎಲ್ಪ್ ಮಾಡಿಕೊಡಿ ಸರ್ ಎಕ್ಸಾಮ್ ಬೇರೆ ಹತ್ರ ಇದೆ ಹ್ಞೂ ಸರಿ ಸರ್ ಹಾಂ ಸರಿ ಸರ್ ಹಾಂ ಸರಿ ಸರ್ ತ್ಯಾಂಕ್ ಯು ಸರ್ ಹಾಂ